ಮ್ಯಾಮ್ ನಮಸ್ತೆ ಮ್ಯಾಮ್ ನಿಮ್ಮ ಸ್ಕೂಲಲ್ಲಿ ಓದ್ತಿರೋದು ಹಾಂ ಸೀತಾ ಅಂತ ಓದ್ತಾ ಇದ್ದಾರಲ್ಲ ನೈನ್ತ್ ಸ್ಟ್ಯಾಂಡರ್ಡು ಹಾಂ ಅವ್ರ ಪೇರೆಂಟ್ಸ್ ಮ್ಯಾಮ್ ಮ್ಯಾಮ್ ಅವ್ರು ಹೆಂಗ್ ಓದ್ತಾ ಇದ್ದಾರಾ ಏನು ಮಾಡ್ತಿದ್ದಾರೆ ಹಾಂ ಇಲ್ಲ ಮ್ಯಾಮ್ ಇಲ್ಲ ಮ್ಯಾಮ್ ಓದ್ತಾ ಇದ್ದಾರೆ ಮ್ಯಾಮ್ ಸ್ವಲ್ಪ ಎಲ್ತ್ ಇಶ್ಯೂ ಇದ್ದೋ ಅದಕ್ಕಾಗಿ ಬಂದಿರಲಿಲ್ಲ ಮ್ಯಾಮ್ ಈಗ ಫೋನ್ ಮಾಡಿದ್ದು ಅಂದರೆ ಒಂದು ಮೂರು ದಿನ ರಜಾ ಬೇಕಾಗಿತ್ತು ಮ್ಯಾಮ್ ಈಗ ಮದುವೆ ಇತ್ತು ಅಣ್ಣನ ಮಗಂದು ಇಲ್ಲ ಮ್ಯಾಮ್ ಇಲ್ಲ ಮೂರೇ ದಿವಸ ಅಷ್ಟೇ ಮ್ಯಾಮ್ ಆಮೇಲೆ ಮತ್ತು ರಜಾ ಹಾಕ್ಸಲ್ಲ ಅವರಿಗೆ ಇದು ಮೂರು ದಿನ ರಜಾ ಕೊಡಿ ಮ್ಯಾಮ್ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಹಾಂ ಮ್ಯಾಮ್ ಇಲ್ಲ ಮ್ಯಾಮ್ ಹಾಂ ಮ್ಯಾಮ್ ಇಲ್ಲ ಮ್ಯಾಮ್ ಮತ್ತು ಕಂಟಿನ್ಯೂಅಸ್ ಹಂಗೆ ರಜಾ ಕೊಡ್ಸೋಲ್ಲ ಮ್ಯಾಮ್ ಇದೊಂದು ಎರಡು ಇಲ್ಲಾಂದರೆ ಅಟ್ಲೀಸ್ಟ್ ಎರಡು ದಿನ ಆದರೂ ಕೊಡಿ ಮ್ಯಾಮ್ ಹಾಂ ಟು ಡೇಸ್ ಆದರೂ ಕೊಡಿ ಮ್ಯಾಮ್ ಆಮೇಲೆ ಮತ್ತು ರಜಾ ಹಾಕ್ಸೋಕ್ಕೆಲ್ಲ ಹೋಗಲ್ಲ ಇಲ್ಲ ಮ್ಯಾಮ್ ಓಕೆ ಹಾಂ ಥ್ಯಾಂಕ್ ಯು ಮ್ಯಾಮ್